ಎಲ್ಲರಿಗೂ ನಮಸ್ಕಾರ ನನ್ನ ವಿಷಯ ಬಂದು ನಿಮ್ಮ ಖಾದ್ಯಗಳ ರುಚಿಯನ್ನು ಹೆಚ್ಚಿಸಲು ನೀವು ಯಾವ್ದಾದ್ರೂ ವಿಶೇಷ ಪದಾರ್ಥಗಳನ್ನು ಬಳಸುತ್ತೀರಾ ಅಂತ ಸಹಜ ಉಪ್ಪನ್ನು ಬಳಸೋದು ಸಹಜ ಉಪ್ಪು ಎಲ್ಲ ಅಡಿಗೆಯ ರುಚಿಯನ್ನು ಹೆಚ್ಚಿಸ್ತದೆ ಆಮೇಲೆ ನಮ್ಮ ಉತ್ತ ಉತ್ತರ ಭಾರತದ ಶೈಲಿ ಒಳಗೆ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಬೆಲ್ಲನ ಎಲ್ಲ ಪಲ್ಯ ಆಗಲಿ ಆಮೇಲೆ ಎಲ್ಲ ಅಡುಗೆಗೂ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಆಮೇಲೆ ಮೆ ಖಾರ ಸ್ವಲ್ಪ ಜಾಸ್ತಿ ಉಪಯೋಗ್ಸ್ಕೊತಿವಿ ಮೊನ್ನೆ ಮೊನ್ನೆ ಸಂಕ್ರಾಂತಿ ಮುಗಿಯಿತು ಸಂಕ್ರಾಂತಿ ಹಬ್ಬದ ವಿಶೇಷ ನಾವೇನು ಮಾಡಿದ್ವಿ ಅಂತಂದ್ರೆ ಸಜ್ಜೆ ರೊಟ್ಟಿ ಮಾಡಿದ್ವಿ ಆಮೇಲೆ ಮಾದಲಿ ಮಾಡಿದ್ವಿ ಮಾದಲಿ ಹೆಂಗೆ ಮಾಡ್ತಾರು ಅಂತಂದ್ರೆ ಅದ್ರೊಳಗೆ ಗೋಧಿ ಚಪಾತಿ ಮಾಡ್ಕೊತೀವಿ ಗೋಧಿ ಚಪಾತಿ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಬೇಯಿಸ್ಕೊಂಡು ಅದನ್ನು ಮಿಕ್ ಮಿಕ್ಸಿಯಲ್ಲಿ ಪುಡಿ ಮಾಡ್ತೀವಿ ಪುಡಿ ಮಾಡಿಕೊಂಡು ಅದಕ್ಕೆ ಪುಟಾಣಿ ಶೇಂಗಾ ಹಾಗೂ ಬೆಲ್ಲ ಬೆಲ್ಲವನ್ನು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಯಾಕಂದ್ರೆ ಚಪಾತಿ ಆಗಲಿ ಗೋಧಿ ಹಿಟ್ಟು ಜಾಸ್ತಿ ಹೀರ್ಕೊತೈತಿ ಸಿಹಿ ಅಂಶನ ಅದಕ್ಕೆ ನಾವು ಬೆಲ್ಲ ಜಾಸ್ತಿ ಹಾಕಿರ್ತೀವಿ ಹಂಗೆ ಶೇಂಗಾ ಮತ್ತು ಪುಟಾಣಿ ಎದಕ್ಕೆ ಹಾಕಿರ್ತೀವಿ ಅಂತಂದ್ರೆ ಆ ಪುಡಿ ಜೋಡಿ ಬೆರ್ಕೊಂಡು ನಮ್ಮ ರುಚಿಯನ್ನು ಇನ್ನೂ ಹೆಚ್ಚಿಸ್ತತಿ ಆಮೇಲೆ ನಾವು ರೊಟ್ಟಿನ ಭಾಳ ದಿನಾ ರೂಢಿ ಒಳಗೆ ನಮ್ಮ ರೊಟ್ಟಿ ಅನ್ನುದಂತೂ ಇದ್ದೇ ಇರ್ತೈತಿ ರೊಟ್ಟಿ ಹೆಂಗೆ ಮಾಡ್ತೀವಿ ಅದು ಎಲ್ಲರಿಗೂ ಸಹಜ ಎಲ್ಲರಿಗೂ ಗೊತ್ತಿರ್ತೈತಿ ಜೋಳದ ಹಿಟ್ಟು ಆಮೇಲೆ ಅದನ್ನೇ ಅದು ಎದ್ರ್ ಮೇಲೆ ನಿಂತಿರುತ್ತೆ ಅಂತಂದ್ರೆ ನಾವು ನಾದ್ಕೊಳ್ಳೊ ಹದದ ಮೇಲೆ ಇರ್ತತಿ ಎಲ್ಲವೂ ರೊಟ್ಟಿ ಹೆಂಗೆ ಮಾಡ್ತಿರ್ತೀವಿ ಬಿಸ್ನೀರು ಹೆಂಗೆ ಕುದಿಸ್ತೀವಿ ಬಿಸಿ ಮಾಡಿದ್ದು ಆದಮೇಲೆ ಅದನ್ನು ಜಿಗುಟು ಹೆಂಗೆ ಮಾಡ್ಕೊತೀವಿ ಜಿಗುಟಿಂದ ಹೆಂಗೆ ಅದನ್ನು ರೊಟ್ಟಿ ಆಗಿ ರೊಟ್ಟಿ ರೂಪದೊಳಗೆ ನಾವು ಲಟ್ಟಿಸ್ಕೊತೀವಿ ಆಮೇಲೆ ಬೇಯಿಸ್ತೀವಿ ಅದೆಲ್ಲ ಯಾರು ರೊಟ್ಟಿ ಮಾಡ್ತಿರ್ತಾರಂತಲ್ಲ ಯಾರು ಜಾಸ್ತಿ ಅದ್ರೊಳಗೆ ಅನುಭವ ಇರ್ತತಿ ಅಡ್ಗೆ ಮಾಡುದ್ರೊಳಗೆ ಅನುಭವ ಇರ್ತತಿ ಆಮೇಲೆ ಅಡ್ಗೆ ಮಾಡುದನ್ನು ಎಷ್ಟು ಖುಷಿಪಡ್ತಾರ ಎಷ್ಟು ಇಷ್ಟಪಡ್ತಾರ ಅವ್ರಿಗೆ ಅದು ಕಲ್ಕೊಳೋದು ಈಝಿ ಸಹಜ ಆಮೇಲೆ ಗೋಧಿ ಹುಗ್ಗಿ ಅಂತೂ ನಮ್ಮ ಸೈಡ್ ನಮ್ಮ ಕಡೆ ಅಂತೂ ಫುಲ್ ಫೇಮಸ್ ಇರ್ತದೆ ಗೋಧಿ ಹುಗ್ಗಿ ಅದನ್ನು ಹೆಂಗೆ ಬೇಯಿಸ್ಬೇಕು ಅನ್ನುವುದನ್ನೂ ಅದರ ರುಚಿ ಹೆಂಗೆ ಬೇಯಿಸ್ಬೇಕು ಎಷ್ಟೊತ್ತು ಕುದಸ್ಬೇಕು ಅನ್ನೋದ್ರ ಮೇಲೆ ನಿಂತಿರ್ತತಿ ಆ ಗೋಧಿ ಹುಗ್ಗಿ ಹೆಂಗೆ ಮಾಡ್ತಿರ್ತೀವಿ ಅಂತಂದ್ರೆ ಅದು ಒಬ್ಬೊಬ್ರು ಹೇಳ್ತಾರೆ ಅದು ಸ್ವಲ್ಪ ಕಾಳು ಕಾಳು ಇರ್ಬೇಕು ಅಂದ್ರೆ ಬಾಯಿಯೊಳಗೆ ಹತ್ತತ್ತೆ ಹಲ್ಲಿಗೆ ಹತ್ತತ್ತೆ ಅಂದ್ರೆ ಅದು ರುಚಿ ಕೊಡ್ತತ್ತಿ ಅಂತ ಹೇಳಿ ಆಮೇಲೆ ಗೋಧಿ ಹುಗ್ಗಿಗೂ ನಾವು ಜಾಸ್ತಿ ಬೆಲ್ಲ ಹಾಕಿರ್ತೀವಿ ಅದೇ ಸೇಮ್ ಗೋಧಿ ಪದಾರ್ಥ ಸಿಹಿನ ಹೀರ್ಕೊತತಿ ಅಂತ ಆಮೇಲೆ ನಮ್ಮ ಕಡೆ ಪಲ್ಯ ಎಲ್ಲ ಮಾಡುವಾಗ ಗುರೋಳ್ಳು ಪುಡಿ ಅನ್ನೋದನ್ನ ಹೆಚ್ಚಾಗಿ ಉಪಯೋಗ್ಸ್ಕೊತಿವಿ ಬು ಗುರೋಳ್ಳು ಪುಡಿ ಎಲ್ಲ ಪಲ್ಯೆಗೂ ಹಾಕಿರ್ತೀವಿ ಅದರ್ದು ಪಲ್ಯ ಮಾಡಾದ್ಮೇಲೆ ಅದು ಚಟ್ಟ ಅಂತ ಬರತ್ತೆ ಅದನ್ನು ತಿಂದ್ರಂತೂ ಮಸ್ತ್ ಇರ್ತತಿ ನಾವೆಲ್ಲ ಜಾಸ್ತಿ ಮುಳಗಾಯಿ ಪಲ್ಯೆ ಎಣ್ಣಗಾಯಿ ಇದನ್ನೆಲ್ಲಾ ಮಾಡಿದವಾಗ ಅದ್ರದ್ದು ಗೊಜ್ಜು ಇರ್ತೈತಲ್ಲ ಅದು ಚಟ್ಟ ಬಂದಿರ್ತೈತಿ ಆ ಚಟ್ಟನ ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರಂತೂ ಮಸ್ತ್ ಇರ್ತತಿ ನಾವೆಲ್ಲ ಹಾಗೆ ಮಾಡೋದು ಥರ ಥರ ಉಪ್ಪಿನಕಾಯಿನು ಮಾಡ್ತೀವಿ ಆಮೇಲೆ ಎಲ್ಲ ಕರಿಂಡಿಗಳನ್ನ ಮಾಡ್ತೀವಿ ಕರಿಂಡಿಗಳು ಮಾಡುವಾಗ ಸ್ವಲ್ಪ ಹುಳಿ ಮತ್ತು ಖಾರ ಮುಂದಿರ್ತದ್ ನಮ್ಮ ಕಡೆ ಕರಿಂಡಿ ಯಾವ್ದು ಥರದ್ದು ಮಾಡ್ತೀವಿ ಅಂತಂದ್ರೆ ಸೌತಿಕಾಯಿ ಕರಿಂಡಿ ಮಾಡ್ತೀವಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಂಡಿ ಮಾಡ್ತೀವಿ ಅದರೊಳಗೂ ಹಸಿಮೆಣ್ಸಿನ್ಕಾಯಿ ಕರಿಂಡಿ ಅಂತೂ ರೊಟ್ಟಿಗೆ ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ಆಮೇಲೆ ರೊಟ್ಟಿದು ಮುಟಗಿ ಮಾಡ್ತಿರ್ತೀವಿ ರೊಟ್ಟಿ ಮುಟಗಿ ಅದಂತೂ ಎಲ್ಲರದೂ ಇಷ್ಟವಾದ್ದು ಇರ್ತತೆ ಅದು ಹೆಂಗೆ ಮಾಡ್ತೀವಿ ಅಂತಂದ್ರೆ ರೊಟ್ಟಿನ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೊಂಡು ಅದನ್ನ ಬೇಯಿಸಿದಾಗ ಆ ಸುಡು ಸುಡುದೇ ಇರ್ತತಿ ಸುಡುದಕ್ಕನೇ ಎಣ್ಣೆ ಹಾಕ್ತೀವಿ ಸ್ವಲ್ಪ ಉಪ್ಪು ಖಾರ ಜೀರಿಗೆ ಅವನ್ನೆಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕ್ತೀವಿ ಹಾಕಿ ಆದಮೇಲೆ ಅದನ್ನು ಕೈಯಲ್ಲೇ ಮುಟ್ಗಿಲ್ಲೇ ಹಿಂಗೆ ಕ್ಯೂತಿವಿ ತ್ಯೂ ಕಿವಿಚಿ ಆದ್ಮೇಲೆ ಅದನ್ನ ಉಂಡಿ ಮಾಡ್ತೀವಿ ಅದು ಇವಾಗಾವಾಗ ಅಂತೂ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತೆಲ್ಲ ಇರ್ತೈತಲ್ಲ ಅದ್ರೊಳಗೆ ಎಷ್ಟು ಫೇಮಸ್ ಆಗಹತ್ತತ್ತಿ ಅಂತಂದರೆ ಎಲ್ಲರೂ ಮುಟಗಿ ಮುಟಗಿ ಅಂತ ಹೇಳ್ತಿರ್ತಾರ ಆಮೇಲೆ ಜೋಳದ ಮುದ್ದೆ ಮಾಡ್ತೀವಿ ಯಾವಾಗಾದರೂ ನಮ್ಗೆ ಅವ್ಸರ ಇತ್ತು ರೊಟ್ಟಿ ಮಾಡಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಸೈಡ್ ರೊಟ್ಟಿ ಬೇಕೇ ಬೇಕು ದಿನಾ ರೊಟ್ಟಿ ಮಾಡಕ್ಕಾಗಲಿಲ್ಲ ಅಂತಂದರೆ ಜೋಳದ ಹಿಟ್ಟ್ ಹಾಕಿ ಜೋಳದ ಮುದ್ದೆ ಮಾಡ್ತೀವಿ ಜೋಳದ ಮುದ್ದೆ ಮಾಡೋದು ಎಲ್ಲರಿಗೂ ಇಷ್ಟ ಆಗ್ತೈತಿ ಅಂದರೆ ವಯಸ್ಸಾದವ್ರಿಗಂತೂ ಇನ್ನೂ ಇಷ್ಟ ಆಗ್ತೈತಿ ಅವ್ರಿಗೆ ಹಲ್ಲಿರಂಗಿಲ್ಲ ಒಬ್ಬೊಬ್ಬರಿಗೆ ನುರ್ಸ್ಕಂತೂ ಆಗಂಗಿಲ್ಲ ಅದನ್ನು ಅವಾಗ ಅದನ್ನು ಅದ್ರ ಜೋಡಿ ತುಪ್ಪ ಹಚ್ಕೊಂಡು ತುಪ್ಪ ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಇದ್ರಂತೂ ಅದ್ರದ್ದು ರುಚಿ ಇನ್ನೂ ಹೆಚ್ಚಿಸ್ತತ್ತಿ ಆಮೇಲೆ ನಾವು ಯಾವ್ಯಾವ ಸಿಹಿ ಮಾಡ್ತೀವಿ ಅಂತ ಅಂದರೆ ಜಾಸ್ತಿ ನಾವು ಮಾಡೋದು ನಮ್ಮ ಕಡೆ ಕಡುಬು ಯಾವುದೇ ಇದು ಬರಲಿ ಹಬ್ಬ ಬರಲಿ ಅಮಾಸೆ ಆಗಲಿ ಸಣ್ಣ ಅಮಾಸೆ ಆಗಲಿ ಆಮೇಲೆ ಅದೇ ಲಕ್ಷ್ಮಿ ಗುರುವಾರ ಲಕ್ಷ್ಮಿ ಶುಕ್ರ ಪೂಜೆ ಇವ್ಕೆಲ್ಲದಕ್ಕೂ ನಾವು ಕಡುಬು ಹೂರ್ಣದ ಕಡುಬು ಇಲ್ಲ ಅಂತಂದರೆ ಹೋಳ್ಗೆ ಮಾಡ್ತೀವಿ ಅದು ಕಡ್ಲೆ ಹಸಿ ಕಡ್ಲೆ ಹಿಟ್ಟಿನ ಕಡ್ಲೆ ಬ್ಯಾಳೆದು ಅದಕ್ಕೂ ಬೆಲ್ಲ ಹಾಕುದು ಸಹಜ ಆಮೇಲೆ ನನಗೂ ಹೂರ್ಣದ ಹೋಳಿಗೆ ಅಂದರೆ ತುಂಬ ಇಷ್ಟ ಅದ್ರೊಳಗೆ ನಾವು ಜಾಸ್ತಿ ಸೈಡ್ಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಶಾಂಡ್ಗೆ ಅಕ್ಕಿ ಸಂಡ್ಗಿ ಕರ್ಕೊಂಡು ಆಮೇಲೆ ಅಕ್ಕಿ ಹಪ್ಪಳ ಮಾಡಿರ್ತೀವಿ ಆಮೇಲೆ ಹೆಸ್ರು ಬೇಳೆ ಹಪ್ಪಳ ಮಾಡಿರ್ತೀವಿ ಇವನ್ನೆಲ್ಲ ಸುಟ್ಟುಕೊಂಡು ತಿಂದರೆ ಮಸ್ತ್ ಇರ್ತೈತಿ ಆಮೇಲೆ ಎಲ್ಲ ಹಬ್ಬದಕ್ಕೂ ನಾವು ಸಿಹಿ ಅಂತೂ ಮಾಡ್ತಲೇ ಇರ್ತೀವಿ ಇನ್ನು ಸಾರಿನ ಬಗ್ಗೆ ನಾವು ಸಾರ್ಗಳು ಹೆಂಗೆ ಮಾಡ್ತೀವಿ ಅಂತ ಅಂದ್ರೆ ಅತ್ಲಾಗ ಗಟ್ಟಿಯೂ ಇರಂಗಿಲ್ಲ ತೀರಾ ತಿಳಿಯೂ ಇರಂಗಿಲ್ಲ ಸಾರು ನಡುವೆ ಇರ್ತತಿ ಎರಡರದೂ ನಡುವೆ ಇರ್ತತಿ ನಮ್ಮ ಮನೇಲ್ಲಿ ಜಾಸ್ತಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಸಾಂಬ್ ಸಾರು ಅಂತಂದ್ರೆ ಬೇಳೆ ಸಾರು ಅದ್ರ ಜೋಡಿ ಪಾಲಕ್ ಹಾಕಿ ಮಾಡಿದ್ರಂತೂ ಅದು ಚಲೋ ಇರ್ತದೆ ಆಮೇಲೆ ತಾಳಿಪಟ್ಟು ಅನ್ನುವುದು ಮಾಡ್ತೀವಿ ನಮ್ಮ ಕಡೆ ತಾಲಿ ಪಟ್ಟು ಒಳಗೆ ಏನು ವಿಶೇಷ ಅಂತಂದ್ರೆ ಎಲ್ಲ ಥರದ ಹಿಟ್ಟು ಹಾಕ್ತೀವಿ ಗೋಧಿಹಿಟ್ಟು ಅಕ್ಕಿಹಿಟ್ಟು ಆಮೇಲೆ ಜೋಳದ ಹಿಟ್ಟು ಅದಕ್ಕೆ ಸ್ವಲ್ಪ ಜೀರ್ಗೆ ಹಸಿಖಾರನ ರುಬ್ಬಿ ಮೆಣ್ಸಿನ್ಕಾಯಿನ ರುಬ್ಬಿಕೊಂಡು ಖಾರ ತಯಾರ್ಸಿರ್ತೀವಿ ಆ ಖಾರನ ಹಾಕಿ ಅದನ್ನೆಲ್ಲ ಚಂದಂಗೆ ಡಿಟ್ಟೋ ರೊಟ್ಟಿ ಹೆಂಗೆ ನಾದ್ಕೊತೀವಿ ರೊಟ್ಟಿ ಹಿಟ್ಟನ್ನ ರೊಟ್ಟಿಗೆ ಆ ಥರವೇ ಇಲ್ಲಿ ಮಾಡ್ಕೊಳ್ಳೊದು ಬಟ್ ಅದ್ರಲ್ಲಿ ಇದ್ರೊಳಗೆ ಜಾಸ್ತಿ ಉಳ್ಳಾಗಡ್ಡಿ ಹಾಕಿರ್ತೀವಿ ನಮ್ಗೆ ಬೇಕಾಗಿರೊ ಸೌತೆಕಾಯಿ ಬೇಕಂದ್ರೆ ಹಾಕ್ಕೊಬೋದು ತುರ್ಕೊಂಡು ಆಮೇಲೆ ಯಾವುದಾದ್ರೂ ಸೊಪ್ಗುಳ್ನ ಹಾಕ್ಕೊಬೋದು ಅಂದ್ರೆ ಮೆಂತ್ಯೆ ಸೊಪ್ಪನ ಹಾಕೊತೀವಿ ಕೆಲವೊಮ್ಮೆ ಕೊತ್ತಂಬರಿ ಕರ್ಬೇವು ಇವನ್ನೆಲ್ಲ ಹಾಕೊತಿವಿ ಆಮೇಲೆ ಒಮ್ಮೊಮ್ಮೆ ಸಬ್ಬಸ್ಗಿಯೂ ಹಾಕಿರ್ತೀವಿ ತಾಳಿಪಟ್ಟು ಮಾಡ್ಲಿಕ್ಕೆ ಆ ತಾಳಿಪಟ್ಟು ನಮ್ಮ ಮನಿಯೊಳಗೆ ಎಲ್ಲರ್ಗೂ ಇಷ್ಟ ನಾವು ಇವತ್ತು ಮಾಡಿರೋ ನಾಷ್ಟವೂ ತಾಳಿಪಟ್ಟುನೆ ಮಾಡಿದ್ವಿ ತಾಳಿಪಟ್ಟು ಜೋಡಿ ಮುಳಗಾಯಿ ಚಟ್ನಿ ಅಂತೂ ಮಸ್ತ್ ಆಗ್ತೈತಿ ಆ ಮುಳಗಾಯಿ ಚಟ್ನಿನ ಮುಳ್ಗಾಯನ್ನ ಬೇಯಿಸಿಕೊಂಡು ಅದಕ್ಕೆ ಸ್ವಲ್ಪ ಅದ್ರ ಸಿಪ್ಪೆಯೆಲ್ಲ ತಗುದು ಅದನ್ನು ಕ್ಯೂಚ್ಕೊಂಡು ಅದಕ್ಕೆ ಸ್ವಲ್ಪ ಗುರೋಳ್ಳು ಪುಡಿ ಜಾಸ್ತಿ ಹಾಕ್ಬೇಕು ಗುರೋಳ್ಳು ಪುಡಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಎಣ್ಣೆ ಮೆಣ್ಸಿನ್ಕಾಯಿ ಖಾರ ಮಾಡಿಕೊಂಡಿರೋದು ಎಲ್ಲ ಹಾ ಉಪ್ಪು ಇವನ್ನೆಲ್ಲ ಹಾಕಿ ಕ್ಯೂಚ್ಕೊಬೇಕು ಕ್ಯೂಚ್ಕೊಂಡು ಆದಮೇಲೆ ಅದನ್ನು ಮತ್ತು ತಾಳಿಪಟ್ಟು ಜೋಡಿ ಹಚ್ಕೊಂಡು ತಿಂದ್ರಂತೂ ಅದು ಮಸ್ತ್ ಇರ್ತೈತೆ ನಮ್ಮ ಕಡೆ ಜಾಸ್ತಿ ಅನ್ನ ಉಣ್ಣಲ್ಲ ಅದು ಸ್ವಲ್ಪ ಕಮ್ಮಿಯೇ ಉಣ್ತಿವ್ ನಾವು ಅನ್ನ ಅದಕ್ಕೆ ಅನ್ನದ ಪದಾರ್ಥಗಳು ಅಷ್ಟು ಥರ ಥರದ್ದು ಅನ್ನಗಳು ಮಾಡಂಗಿಲ್ಲ ನಾವು ಅದು ಸಾರ್ಗಳು ಜಾಸ್ತಿ ಮಾಡ್ತೀವಿ ಬೇಳೆ ಸಾರು ಆಗಲಿ ಹೆಸ್ರ್ಕಾಳು ಸಾರು ಆಗಲಿ ಆಮೇಲೆ ಟೊಮ್ಯಾಟೊ ಸಾರು ಮಜ್ಗೆ ಜುಣಕ ಅನ್ನೋದೊಂದು ಮಾಡ್ತೀವಿ ನಾವು ಅಳ್ಕನ ಜುಣಕ ಅಂತ ಅದು ರೊಟ್ಟಿಗೂ ಹಚ್ಚಿಕೊಂಡು ತಿಂತೀವಿ ಮತ್ತು ಅನ್ನ ಸಾ ಅದನ್ನು ಸಾರು ರೀತಿದೊಳಗೂ ಮಾಡ್ತೀವಿ ಅದನ್ನ ಹಸಿ ಕಡ್ಲಿಹಿಟ್ಟು ಯು ಉಪಯೋಗ್ಸ್ಕೊತ್ತಿವಿ ಅದನ್ನು ಮಾಡ್ಲಿಕ್ಕೆ ಹಾಗೆ ಅಡುಗೆಗೆ ಎಲ್ಲ ಪದಾರ್ಥವೂ ಇದ್ದರಷ್ಟೇ ರುಚಿ ಅಂತಿರಲ್ಲ ಸ್ವಲ್ಪ ಪ್ರೀತಿಯೂ ಸೇರಿಸಬೇಕು ಅಂದರೆ ನಾವು ಇಷ್ಟಪಟ್ಟು ನಾವು ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಅಡ್ಗೆ ಮಾಡ್ತೀವಿ ಅದ್ರ ಮೇಲೆ ಎಲ್ಲ ನಿಂತಿರ್ತೈತಿ ಆಮೇಲೆ ಅಡ್ಗೆ ಕಲಿಯೋದೇನೂ ದೊಡ್ಡದಲ್ಲ ಏನು ಹಾಕಿದರೂ ಅಡ್ಗೆ ಒಂದು ತಿನ್ನೋ ಥರ ಆಗೇ ಬಿಟ್ಟಿರ್ತತ್ತಿ ಒಮ್ಮೆ ಉಪ್ಪು ಜಾಸ್ತಿ ಆಯಿತು ಅಂತ ಅಂದ್ರೆ ಮತ್ತು ಅದನ್ನು ಹೆಂಗಾದರೂ ಮಾಡಿ ಸರಿಪಡಿಸ್ಲಿಕ್ಕೂ ಆಗುತ್ತೆ ಖಾರ ಜಾಸ್ತಿ ಆಯ್ತಂದ್ರೆ ಸಕ್ರೆ ಹಾಕ್ತೀವಿ ಉಪ್ಪು ಜಾಸ್ತಿ ಆಯ್ತಂದ್ರೆ ಮತ್ತು ಅದೇ ಹಿಟ್ಟು ಹಿಟ್ಟೇನಾರ ಹಾಕ್ತೀವಿ ಒಟ್ಟು ಅದನ್ನು ಬೆರೆಸ್ಕೊತ ಹೋಗ್ತೀವಿ ಅದನ್ನು ಸರಿ ಮಾಡಲಿಕ್ಕೂ ಬರ್ತೈತ್ತ ಅಡ್ಗೆ ಮಾಡೊದೇನೂ ದೊಡ್ಡದಲ್ಲ ಅಂತ ನನ್ನ ಪ್ರಕಾರ ಅಡ್ಗೆ ಮಾಡೋದು ದೊಡ್ಡದಲ್ಲ ಅದು ಒಂದು

ಇಷ್ಟು ಹೇಳಲಿಕ್ಕೆ ಮುಗಿಸ್ತೀನಿ